ನನಗೆ ನೆಚ್ಚಿನ ಸೀಸನ್ ಅಂದರೆ ಯಾವುದು ಅಂದರೆ ಮಳೆಗಾಲ ಮಳೆಗಾಲದಲ್ಲಿ ಹಾಗೆ ಅಂದರೆ ತುಂಬ ಚೆನ್ನಾಗಿ ಮಳೆ ಬರ್ತಿದ್ದರೆ ಹೊರಗಡೆ ಅಮ್ಮ ಏನಾದರೂ ಚೆನ್ನಾಗಿ ಬಜ್ಜಿ ಬೋಂಡಾ ಎಲ್ಲ ಮಾಡಿಕೊಡ್ತಾರೆ ಅದನ್ನೆಲ್ಲ ತಿನ್ಕೊಂಡು ಮನೆಯವರೆಲ್ಲಾ ಒಳ್ಗಡೆಯೇ ಇರೋದರಿಂದ ಎಲ್ಲೂ ಹೋಗೊಕ್ಕಾಗೋಲ್ವಲ್ಲಾ ಮನೆಯಲ್ಲೇ ಇರೋದರಿಂದ ಎಲ್ಲರ ಜೊತೆಯೂ ಸಮಯ ಕಳಿಬೋದು ಅದೊಂಥರ ಖುಷಿಯಾಗುತ್ತೆ ಅದಕ್ಕಿಂತೂ ಏನಂದ್ರೆ ನಾವೆಲ್ಲ ಚಿಕ್ಕವರೆಲ್ಲಾ ಇದ್ದಾಗ ಪೇಪರಲ್ಲಿ ಹಡಗು ಥರ ಮಾಡಿಬಿಟ್ಟು ನೀರಲ್ಲೆಲ್ಲ ಬಿಡುತ್ತಿದ್ವಿ ಹೋಗಿಬಿಟ್ಟು ನಾವು ಮಳೆಯಲ್ಲಿ ಆಟ ಆಡ್ಕೊಬರ್ತಿದ್ವಿ ಮನೆಗೆ ಬಂದಾಗ ಅಜ್ಜಿ ಅಮ್ಮ ಎಲ್ಲರು ಚೆನ್ನಾಗಿ ಬೈತಿದ್ದರು ಆದ್ರೆ ಏನಂದರೆ ನಮ್ಗೆ ಅದೊಂಥರ ಖುಷಿ ಆಗಿತ್ತು ಹೊರ್ಗಡೆ ಹೋಗಿ ಆಟ ಆಡೋದು ಒಂದೆರಡು ದಿನ ಜ್ವರ ಬಂದರೂ ನಾವು ತಲೆಯೇ ಕೆಡಿಸ್ಕೋತಿರಲಿಲ್ಲ ಬಟ್ ನಮ್ಮಲ್ಲೇನಂದರೆ ಮಳೆ ಬರ್ತಿದೆ ಅಂದರೆ ನಮ್ಮ ವಠಾರ್ದಲ್ಲಿರೋ ಹುಡುಗ್ರೆಲ್ಲಾ ಸೇರಿಬಿಡ್ತಿದ್ವಿ ನಾವು ಚಿಕ್ಕವರಿದ್ದಾಗ ಎಲ್ಲರು ಸೇರಿಕೊಂಡು ಆಟ ಆಡೋದಾಗಿರ್ಬೋದು ಮಳೆಯಲ್ಲಿ ನೆನೆಯೋದಾಗಿರ್ಬೋದು ಎಲ್ಲ ಮಾಡುತಿದ್ವಿ ಮನೆಯವರೇನಾದ್ರು ಹುಡ್ಕೊ ಬಂದರೆ ನಾವೆಲ್ಲ ಓಡೋಗಿ ಬೇರೆ ಕಡೆಯೆಲ್ಲ ಮುಚ್ಚಿಟ್ಕೊಂಬಿಡ್ತಿದ್ವಿ ಬೇಕು ಬೇಕು ಅಂತ ಏನಂದ್ರೆ ಸ್ಕೂಲಿಂದ ಬರಬೇಕಾದ್ರೆ ಮಳೆ ಬರ್ತಿದೆ ಅಂದರೆ ನಿಧಾನ್ವಾಗಿ ಮಳೆ ಬರ್ತಿದ್ದರೆ ನಾವು ಇನ್ನೂ ನಿಧಾನ್ವಾಗ್ ನಡ್ಕೊಬರ್ತಿದ್ವಿ ಯಾಕಂದ್ರೆ ನೆನ್ಕೊಂಬರಬೇಕಲ್ವಾ ಮನೆಯಲ್ಲಿ ಗೊತ್ತಾಗಬೇಕಲ್ಲಾ ಅಂತ ನಾವು ಬೇಗ ಹೊರಟೋಗ್ಬಿಟ್ರೆ ನೆನೆಯೋಕ್ ಆಗ್ತಿರಲಿಲ್ಲ ಅಲ್ಲಿ ಇಲ್ಲಿ ನಿಂತ್ಕೊಂಡರೂ ನೆನೆಯೋಕ್ ಆಗ್ತಿರಲಿಲ್ಲ ನೆನೆಯೋಕ್ ರೀಸನ್ ಬೇಕು ಅಂತ ನಿಧಾನ್ವಾಗ್ ನಡ್ಕೊಂಬರ್ತಿದ್ವಿ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗೆಲ್ಲ ಏನು ಅಂದರೆ ಮಳೆ ಬಂತು ಅಂತ ಅಂದರೆ ಅಮ್ಮ ಚೆನ್ನಾಗಿರೋ ಫುಡ್ ಮಾಡಿಕೊಡ್ತಾರೆ ಅದೇ ಒಂದು ತುಂಬ ಖುಷಿಯಾಗುತ್ತೆ ಬಟ್ ನೆಗೆಟಿವ್ ಏನು ಅಂತ ಹೇಳಿದ್ರೆ ಇದರಲ್ಲಿ ಬಟ್ಟೆ ಒಗ್ದಿದ್ ಬಟ್ಟೆ ಆರೋದೇ ಇಲ್ಲ ಒಣ್ಗಾಕೋಕ್ಕಾಗಲ್ಲ ಮತ್ತು ಏನಾದ್ರು ಹೆಮರ್ಜೆನ್ಸಿ ಎಲ್ಲಾದ್ರು ಹೋಗಬೇಕು ಅಂದರೆ ಹೋಗೊಕ್ಕಾಗೋಲ್ಲ ಇದು ಬಿಟ್ಟರೆ ಮಳೆಗಾಲ ಅಂತ ಹೇಳಿದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ ಆ ಮಳೆ ಬರೋದರಿಂದ ಎಲ್ಲಾ ಕಡೆಯೂ ನೀರಿರುತ್ತೆ ಮೀನೆಲ್ಲಾ ಓಡಾಡ್ತಿರುತ್ತೆ ಫ್ರೆಶ್ಶಾಗಿ ಮೀನು ಸಿಗುತ್ತೆ ಮತ್ತು ತೋಟದ ಕಡೆಯೆಲ್ಲಾ ಹೊಲದ ಕಡೆಯೆಲ್ಲಾ ಹೋದರೆ ಆಗ ಹಚ್ಚ ಹಸ್ರಾಗಿರುವಂತಹ ತೋಟಾ ನೋಡೋದಕ್ಕೆ ತುಂಬ ಖುಷ್ಯಾಗುತ್ತೆ ಆ ಟೈಮಲ್ಲಿ ಏನಂದ್ರೆ ನಮಗೆ ಎಲ್ಲಾ ಥರದ್ ಹಣ್ಣಾಗಿರ್ಬೋದು ತುಂಬ ಫ್ರೆಶ್ಶಾಗಿ ಸಿಗುತ್ತೆ ತರಕಾರಿ ಸೊಪ್ಪು ಇದೆಲ್ಲ ನಾವು ತೋಟದಲ್ಲೆ ಹೋದಾಗೆಲ್ಲ ಆ ಮಣ್ಣಲ್ಲಿ ನಾವು ಮಳೆ ಬಿದ್ದಾಗ ತುಂಬ ಜಾಸ್ತಿ ಆಟ ಆಡ್ತಿದ್ವಿ ಅದಕ್ಕೆ ತುಂಬ ಖುಷಿಯಾಗುತ್ತೆ ಮತ್ತು ಮಳೆ ಬಂತು ಅಂದ್ರೆ ನಮ್ಮೂರಲ್ಲಿ ಕೆರೆಯೆಲ್ಲಾ ತುಂಬ್ಕೋತಿತ್ತು ಆಗ ಮನೆಯವ್ರು ಊರವರೆಲ್ಲ ತುಂಬ ಜನ ಏನು ಅಂದರೆ ಅಲ್ಲಿ ಬಟ್ಟೆ ಒಗೆಯೋಕ್ ಹೋಗ್ತಿದ್ರು ಆ ಬಟ್ಟೆ ಒಗೆಯೋಕ್ ಹೋಗ್ತಿದ್ದಾಗ ನಾವು ಸುಮ್ಮನೆ ಬಟ್ಟೆ ಒಗೆಯಾಕ್ ಬರ್ತೀವಿ ಅನ್ನೋ ನೆಪದಲ್ಲಿ ನಾವು ಕೆರೆಯಲ್ಲೆಲ್ಲ ಜಾಸ್ತಿ ಆಟ ಆಡ್ತಿದ್ವಿ ಬಟ್ಟೆ ಒಗೆಯೋಕ್ ಅಮ್ಮಗೆ ಸಹಾಯ ಮಾಡ್ತಿದ್ವಿ ಮತ್ತು ಬಟ್ಟೆಯೆಲ್ಲಾ ಒಗ್ದು ಅಲ್ಲೇ ಒಣಗಿಸ್ಕೊಂಡು ಬರೋದರಿಂದ ಅದೆಲ್ಲಾ ಏನಂದ್ರೆ ತುಂಬ ಖುಷಿಯಾಗ್ತಿತ್ತು ಇನ್ನೂ ಹೇಳಬೇಕು ಅಂದರೆ ಅಲ್ಲಿ ಮೀನು ಹಿಡಿಯೋರೆಲ್ಲಾ ಅಲ್ಲಿ ಎಲ್ಲ ಹೋಗಿಬಿಟ್ಟು ನಾವು ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅಲ್ಲಿ ಹಂಗಾಗಿ ನನಗೆ ಏನಂದ್ರೆ ಮಳೆಗಾಲ ಅಂದರೆ ಇವಾಗ್ಲೂ ಅಷ್ಟೇ ಮಳೆ ಏನಾದರೂ ಬಂತು ಆ ಥರ ಕೆರೆ ಏನಾದರೂ ತುಂಬಿತು ಅಂದರೆ ಹೋಗಿ ನೋಡೋದು ಅಲ್ಲೆಲ್ಲಾ ಆಟ ಆಡೋದು ನೀರಲ್ಲಿ ಇದೆಲ್ಲ ತುಂಬ ಖುಷಿ ತರೋವಂಥ ವಿಷಯ ಆಗಿತ್ತು ನನಗೆ